ಜಾತ್ರೆ ಈ ಟಾಪಿಕ್ ಕೊಟ್ಟಿದ್ದಕ್ಕೆ ನಂಗೆ ಭಾಳ ಖುಷಿ ಆಕೈತೆ ಯಾಕಂದ್ರೆ ಜಾತ್ರೆ ಅಂದರೆ ಒಂಥರ ಸಂಭ್ರಮ ಸಡಗರ ಎಲ್ಲ ಬರ್ತೈತೆ ಅಲ್ಲ ರೀ ಅದಕ್ಕೆ ಇದು ವಿಷ್ಯಗಳು ಭಾಳ ಬರ್ತಾವೆ ಮಾತಾಡ್ಬೇಕಂದ್ರೆ ಭಾಳ ಮಾತಾಡಬೇಕಾಕೈತಿ ಇವತ್ತು ನಮ್ಮ ಊರ ಜಾತ್ರೆ ಹೆಂಗ್ ಅಂದ್ರೆ ಕಲ್ಮೇಶ್ವರ ಜಾತ್ರೆ ಅದು ನಮ್ಮ ಊರು ಧಾರ್ವಾಡ ಹತ್ರ ಒಂದು ಕೆಲ್ಗೆರಿ ಅಲ್ಲೇ ಆ ಕೆರೆ ಮೇಲೆ ಒಂದು ಕಲ್ಮೇಶ್ವರ ದೇವಸ್ಥಾನ ಆ ದೇವಸ್ಥಾನದ ಜಾತ್ರೆ ವರ್ಷದಾಗ ಮೇ ತಿಂಗಳದಾಗ ಜಾತ್ರೆ ಮಾಡ್ತಾರ್ ರೀ ಆ ಜಾತ್ರೆ ನಮಗೆ ವರ್ಷಕ್ಕೆ ಒಂದು ಸಲ ಅಂದ್ರೆ ಒಂದು ಅದು ಒಂದು ಊರೋರ್ ನಮ್ಮ ಊರಾಗ ದೊಡ್ಡ ಜಾತ್ರೆ ಆ ಜಾತ್ರೆಗೆ ನಾವು ಎಲ್ಲ ಭಾಗವೈಸ್ತೀವಿ ಯಾಕಂದ್ರೆ ನಾವೊಂದು ಕಲಾವಿದ್ರು ಇದ್ದಿದ್ದರಿಂದ ಆ ಜಾತ್ರೆಗೆ ಪೂರಾ ಇನ್ವೊಲಾಗಿ ಭಾಗವೈಸ್ತೀವಿ ಜಾತ್ರೆ ಒಂದು ವಾರ ಮುಂಚೆ ಇರ್ತನೇ ಒಳ್ಳೆಯ ಮನೆ ಸ್ವಚ್ಛ ಮಾಡೋದು ತಯಾರಿ ಎಲ್ಲ ಮಾಡ್ಕೊಳ್ಳುದು ಮಾಡ್ತೀವಿ ಆಮೇಲೆ ನಾವು ಆ ಜಾತ್ರೆ ಒಳಗೆ ಒಂದು ನಾಟಕನೂ ಮಾಡ್ತೀನಿ ನಾನು ಅದರಲ್ಲಿ ಒಂದು ವಿಲನ್ ಪಾತ್ರ ಇಲ್ಲ ಹೀರೊ ಪಾತ್ರ ಈಗ ಆಮೇಲೆ ರಾಯಣ್ಣ ಪಾತ್ರ ಸಂಗೊಳ್ಳಿ ರಾಯಣ್ಣ ನಾಟಕನೂ ಕೂಡ ನಾನು ಮಾಡ್ತೀನಿ ಹಿಂಗಾಗಿ ಅವನ್ನೆಲ್ಲ ರೆಡಿ ಮಾಡ್ಬೇಕಂದ್ರ್ ನಾವು ತಿಂಗ್ಳುಗಟ್ಲೆ ನಾಟಕ ಹಚ್ಚಿರ್ತೀವಿ ಅದ್ರ ತಾಲೀಮು ಆಮೇಲೆ ಮನೆ ಕೆಲಸ ಈ ವಿಚಿತ್ರ ಎಲ್ಲನೂ ಮಾಡ್ಕೊತ ಮಾಡ್ಬೇಕಾದ್ರೆ ಒಂದು ಹದಿನೈದು ದಿವ್ಸ ಇಪ್ಪತ್ತು ದಿವ್ಸ ಹೋಗ್ತದೆ ಈ ಒಂದು ಅನುಭವ ಹೇಳ್ಬೇಕ್ ಅಂತಂದ್ರೆ ಈ ನಾಟಕ ಮಾಡೋವಾಗ ಒಂದೊಂದು ಎಕ್ಸ್ಪ್ರಿನ್ಸ್ ಭಾರಿ ಯಾಕಂದರೆ ನಮ್ಮ ಹಳ್ಳಿ ಹಳ್ಳಿಯಾಗ ನಾಟಕ ಮಾಡ್ಬೇಕಾದ್ರೆ ಒಬ್ಬರು ಓದಕ್ಕೆ ಬರ್ತಿರಲಿಲ್ಲ ಅದ್ರಾಗ ನಾಟಕ ಮಾಡುವ ಆಸಕ್ತಿ ಇರ್ತೈತಿ ಅವ್ರಿಗೆ ಓದಕ್ಕೆ ಬರ್ತಿತೈತಿ ಅವಂಗೆ ಡೈಲಾಗ್ಸ್ ಹೇಳಕ್ಕೆ ಬರಂಗಿಲ್ಲ ಅದು ದೊಡ್ಡ ಅನುಭವ ಭಾಳ ಚಂದ ಇರ್ತೈತೆ ನೋಡಿ ಬೇಕಾದ್ರೆ ಯಾ ಒಂಥರ ಪಾತ್ರ ಮಾಡೋವ್ರು ನೋಡಿದ್ರೆ ಆಮೇಲೆ ಒಬ್ಬುವ ಚಕ್ಕನೂ ಇರ್ತಾನೆ ಅವನೂ ನಾನೂ ಪಾತ್ರ ಮಾಡ್ತಾನೆ ಬರ್ತಾನ ಅವ್ನ್ಗೆ ಯಾವ ಪಾತ್ರ ಕೊಡ್ಬೇಕು ಅನ್ನುವುದು ತೆಲಿ ಬ್ಯಾ ತೆಲಿ ಬೇನಿ ಈ ರೀತಿ ನಾಟಕ ಪ್ರ್ಯಾಕ್ಟಿಸ್ ಮಾಡು ಹೊತ್ತಿನಾಗ ವಿಚಿತ್ರ ಅನುಭವಗಳು ಆಗ್ತಾವೆ ಓದಕ್ಕ ಬರ್ತಿರಲಿಲ್ಲ ಪಾಪ ಅವ್ನಿಗೆ ಮಾಡ್ಬೇಕು ಅನ್ನೋ ಆಸಕ್ತಿ ಇರ್ತೈತಿ ಅವ್ರಿಗೆ ಯಾವ ಪಾತ್ರ ಕೊಡ್ಬೇಕು ಹೆಂಗೆ ಕೊಡ್ಬೇಕು ಒಳ್ಳೆಯ್ ಧ್ವನಿ ಇರ್ತೈತಿ ಮಾತಾಡುವಂಥ ಶಕ್ತಿ ಇರ್ತತಿ ಶೈಲಿ ಇರ್ತತಿ ಆದರೆ ಓದಕ್ಕೆ ಬರುವುದಿಲ್ಲ ಅವ ನಾಟಕ ಜಾತ್ರೆ ಬರೋದ್ರೊಳಗೆ ಅವ ಪ್ರ್ಯಾಕ್ಟಿಸ್ ಮಾಡ್ಬೇಕಲ್ಲ ಮತ್ತು ಅದೆಲ್ಲ ಸಮಸ್ಯೆ ಆಕೈತಿ ಹೀಗಾಗಿ ಹೆಂಗೆ ಮಾಡಬೇಕಂತ ಅವ್ನು ಕುಂತು ಕಲಿಸಿ ಮಾಡಿ ತಿಂಗ್ಳಾನುಗಟ್ಲೆ ಅವ್ನ ಕೂಡ ಗುದ್ದಾಡಿ ಏನೇನೋ ಮಾಡ್ತೀವಿ ಏ ಮಾಡಿ ಕೆಲಸವನ್ನು ತಯಾರು ಮಾಡ್ತೀವಿ ಮತ್ತು ಕೆಲವೊಬ್ಬರು ಓದಕ್ಕೆ ಬರ್ತಿರ್ತೈತಿ ಡೈಲಾಗ್ ಬರಲ್ಲ ಅವಂಗೆ ನಿಂತು ಡೈಲಾಗ್ ಹೇಳಕ್ಕೆಲ್ಲ ಪ್ರ್ಯಾಕ್ಟಿಸ್ ಮಾಡಿಸ್ಬೇಕು ಆಮೇಲ್ ಒಂಥರ ನಮಗೂ ಒಳ್ಳೆಯ ಅನುಭವ ಆಗ್ತೈತಿ ಮಾಡ್ಕೊತಾ ಅವರಿಗೆ ನಾವು ಕಲಿಸ್ದಂಗೆ ಆಕೈತಿ ನಮಗೂ ಎಕ್ಸ್ಪಿರಿಯನ್ಸ್ ಆಕೈತಿ ಹಿಂಗೆ ಮಾಡ್ಕೊತ ಒಂದು ನಾಟಕ ತಯಾರು ಮಾಡ್ತೀವಿ ಒಂದು ಸಂಗೊಳ್ಳಿ ರಾಯಣ್ಣ ನಾಟಕ ಅಂದರೆ ನಂಗೆ ಭಾಳ ಇಷ್ಟ ನಾ ಎಷ್ಟೊಂದು ಇಪ್ಪತ್ತೈದು ಪ್ರಯೋಗ ಮೇಲೆ ಆಡಿರ್ಬೇಕು ಸಂಗೊಳ್ಳಿ ರಾಯಣ್ಣ ನಾಟಕನ ಆ ಪಾತ್ರದಾಗ ಇರತಕ್ಕಂಥ ಡೈಲಾಗ್ ಹೇಳ್ಬೇಕಂದ್ರೆ ನನ್ನ ಮೈಯಾಗ ಕೂದಲು ಹಂಗ ನೆಟ್ಗೆ ಆಗ್ತಾವೆ ಹೆಂಗೆ ಅಂದ್ರೆ ಆ ರಾಯಣ್ಣನ ನಮ್ಮ ಉತ್ರ ಕರ್ನಾಟಕದೊಳಗೆ ರಾಯಣ್ಣ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಬ್ರಿಟಿಷ್ರ ವಿರುದ್ಧ ತೊಡೆ ತಟ್ಟಿ ನಿಂತಂಥ ಅಂಥಾವ್ನ ವಿಷಯ ಮಾತಾಡೋದು ಅಂಥಾವ್ನ ವಿಷಯನ ನಾನು ಪಾತ್ರವಾಗಿ ವೇದಿಕೆ ಮೇಲೆ ಮಾಡೋದಂದ್ರೆ ಅದ್ರದು ಹೇಳಕ್ಕೇಬಾರ್ದು ಆಮೇಲೆ ನಾಟಕ ಮಾಡೊ ಹೊತ್ನಾಗ ಒಂದು ಖುಷಿ ಇರ್ತೈತಿ ಒಂದು ಹೆದರಿಕೆನೂ ಇರ್ತೈತಿ ಹೆಂಗೆ ಅಂತಂದ್ರೆ ನನ್ನ ಎಲ್ಲರೂ ಕುಂತು ನೋಡ್ತಾರಲ್ಲಪ್ಪ ವೇದಿಕೆ ಮುಂಭಾಗದಲ್ಲಿ ಸಾವ್ರಾರು ಮಂದಿ ಕುಂತು ಆಮೇಲೆ ನಮ್ಮೊಳಗೆ ಒಂದು ವಿಶೇಷವಾದ ಗೆಟಪ್ಪು ಲೈಟ್ ಕೊಟ್ಟಿರ್ತಾರೆ ಸೌಂಡ್ ಕೊಟ್ಟಿರ್ತಾರೆ ಇವನ್ನೆಲ್ಲ ಬಳಸ್ಕೊಂಡು ನಮ್ಮ ಒಬ್ರನ್ನ ವೇದಿಕೆ ಮೇಲೆ ನಮ್ಮ ಮಾತು ಇಡೀ ಊರ ಮಂದಿ ಕುಂತು ಕೇಳ್ತಾರಂದ್ರೆ ಅದ್ರಷ್ಟು ಖುಷಿ ಯಾವ್ದೂ ಇಲ್ಲ ರೀ ಆದ್ರೆ ಏನಾರೂ ಮಾಡಿ ಮಾತು ತಪ್ಪು ಗಿಪ್ಪು ಇದ್ರೆ ಎಲ್ಲ ಅಬ್ಬೆಗಳು ಬರ್ತಾವೆ ಎಲ್ಲ ಥರನೂ ಅಕೈತೆ ಅದನ್ನು ಅನುಭವ್ಸ್ಬೇಕು ಗಟ್ಟಿ ಇರ್ಬೇಕು ನಾವು ಹೀಗಾಗಿ ಭಾಳ ಭಾಳ ಹುಷಾರ್ಲೆ ಒಂದು ಪ್ರಯತ್ನ ಮಾಡ್ತೀವಿ ನಾಟಕ ಮಾಡ್ತೆ ನಾಟಕದ ಒಂದು ಡೈಲಾಗ್ ಹೇಳ್ಬೇಕು ಅಂತಲೇ ಆದ್ರೆ ಇದ್ರಾಗ ಅವಕಾಶ ಐತೆ ಇಲ್ಲವೋ ಗೊತ್ತಿಲ್ಲ ಹೆಂಗೆ ಐತೆ ಅಂದ್ರೆ ರಾಯಣ್ಣಂದು ಭಾಳ ಶೌರ್ಯವಾದ ಮಾತು ಚನ್ನಮ್ಮಗೆ ಬಲಗೈ ಬಂಟನಾಗಿ ನಿಂತು ಅವ ಮಾಡತಕ್ಕಂಥ ಸಹಾಯ ಸಹಕಾರ ಅವ ಸೈನ್ಯ ಕಟ್ಟಿದ್ದು ಒಬ್ಬ ಹೆಣ್ ಮಗಳು ರಾಣಿಗೆ ತಾನು ನಿಂತು ಇಡೀ ರಾಜ್ಯನ ಉತ್ತರ ಕರ್ನಾಟಕದೊಳಗೆ ಇರ್ತ ಕಿತ್ತೂರು ಕೋಟೆನ ಉಳ್ಸೋಕತ್ತ ಅನ್ನೋದು ಪಣ ತೊಟ್ಟು ಎಲ್ಲರ್ನೂ ಬಂಟರ್ನೂ ಒಟ್ಗೂಡಿಸಿ ಸೈನ್ಯ ಕಟ್ಟಿ ಅವ ಮಾಡತಕ್ಕಂಥದ್ದು ಭಾಳ ಅದ ಹಂಗೆ ಆ ಪಾತ್ರನ ನಾ ಮಾಡ್ತೀನಲ್ಲ ನನಗೆ ಭಾಳ ಖುಷಿ ಕೊಡ್ತದೆ ಅಂತರ್ದೊಳಗೆ ಇನ್ನೊಂದು ಮತ್ತು ಈಗ ಜಾತ್ರೆ ದಿವ್ಸ ಏನಾಗ್ಬಿಡತ್ತೆ ಅಂದರೆ ಜಾತ್ರೆ ತೇರು ಸಾಯಂಕಾಲ ಇರ್ತತೆ ರೀ ತೇರು ಎಳ್ದೀವಿ ಅಂದ್ರೆ ತೇರು ಎಳಿವೊತ್ನ್ಯಾಗ ನೋಡ್ಬೇಕು ರೀ ಇಡೀ ಊರ ಜನ ಎಲ್ಲ ಸೇರ್ತಿದ್ರು ಸ ಇದ ಎರಡು ಎರಡು ಸಾವಿರಗಟ್ಟಲೆ ಜನ ಸೇರಿದಾಗ ನೋಡಬೇಕು ಮುಂದೆಲ್ಲ ಹೆಜ್ಜೆಮೇಳ ಜಾಂಜು ಜಗ್ಗಲಿಗೆ ನಮ್ಮಲ್ಲಿ ಇರತಕ್ಕಂಥ ಎಲ್ಲ ಕಲಾ ತಂಡಗಳು ಮುಂದೆ ಸಂಭ್ರಮಿಸ್ತಿರ್ತಾವೆ ಆದ್ರು ಕೂಡ ನಾವು ಅಡ್ಡಾಡುದು ಎಲ್ಲ ನಮ್ಮ ದೋಸ್ತರು ಕೂಡ ಮಜಾ ಮಾಡೋದು ಭಾಳ ಚಂದ ಇರ್ತತಿ ಹಂಗೆ ಮಾಡೋ ಹೊತ್ತಿನಾಗ ಒಂದು ಸಲ ಏನಾಗ್ಬಿಡ್ತು ಅಂದ್ರೆ ತೇರು ಹೊಂಟಿತ್ತು ರೀ ಒಂದು ಈಗ ನಮ್ಮದು ರೋಡ್ ಮೇಯ್ನ್ ರೋಡ್ನ್ಯಾಗ ಇರೋದ್ರಿಂದ ರೋಡ್ ಬ್ರೇಕ್ ಹಾಕಿದ್ದರು ಆ ರೋಡ್ ಬ್ರೇಕ್ ಏನಾಗ್ಬಿಡ್ತಂದ್ರೆ ಪಸ್ಟ್ ಟೈಮ್ ಅದು ರೋಡ್ ಬ್ರೇಕ್ ಹಾಕಿದ್ದರು ಯಾರಿಗೂ ಐಡ್ಯ ಇಲ್ಲ ತೇರು ಕಬ್ಬನ್ನು ಇದನ್ನು ಹಾಕಿ ಕಟ್ಟಿದ್ದಿತ್ತು ಅಂತರ್ದಾಗ ಯಾರಿಗೂ ಹಿಂಗೆ ಆಕೈತೆ ಅಂದು ಗೊತ್ತಿಲ್ಲ ಎಲ್ಲರೂ ಹುರೂ ಹುಡ್ಗರು ಜೋಷಲ್ಲಿ ತೇರು ಎಳ್ದು ಬಿಟ್ಟರು ಆ ರೋಡ್ ಹಂಪಿಗೆ ತೇರು ಮ್ಯಾಲೆ ಹತ್ತಿ ತಳಗೆ ಇಳಿಬೇಕು ನೋಡ್ದ್ನ ಅಂದ್ರೆ ದೊಡ್ಡ ಅನಾಹುತ ಆಗಿಬಿಡ್ತು ಮೇಲಿಂದ ತೇರಿನ ಕಳಸ ಕಟ್ಟಿರ್ತೈತಲ್ಲ ಆ ಕಬ್ಬನ್ನ ಪೈಪ್ ಕಟ್ಟಾಗಿ ಮುರ್ಕೊಂಬಿದ್ಬಿಡ್ತು ಎಲ್ಲರೂ ಗಾಬರಿ ಆಗಿಬಿಟ್ರು ಏನಾತು ಏನಾತು ಅಂತ್ಹೇಳಿ ಅಂತರ್ದೊಳಗೆ ಪುಣ್ಯಕ್ಕೆ ದೇವರ ಆಶೀರ್ವಾದಿಂದ ಯಾರಿಗೂ ಏನೂ ಪೆಟ್ಟಾಗ್ಲಿಲ್ಲ ರೀ ಪೆಟ್ಟಾಗಲಿಲ್ಲ ಆದರೆ ಅದೊಂದು ಥರ ಎಲ್ಲರ್ಗೂ ಏನು ಆಗ್ಬಿಡ್ತು ಅಪಶಕುನ ಅಪಶಕುನ ಹೀಗಾಗ್ಬಾಡ್ದಿತ್ತು ದೇವ್ರ ತೇರು ಕಳಶ ಮುರಿತಂದ್ರೆ ಊರಿಗೇನು ಕೇಡುಗಾಲ ಏನೇನೋ ಮಾತಾಡಕತ್ರು ಎಲ್ಲರೂ ಒಬ್ಬೊಬ್ರು ಒಂದು ಏನು ಕುಡಿ ಜನ ಒಬ್ಬರು ಅಡ್ಡ ಏನೋ ಅಚಾನಕ್ ಆಗೈತೆ ಅನ್ನೋವ್ರು ಒಬ್ಬರು ಏನೋ ಒಂದು ಇಲ್ಲ ದೇವ್ರ್ದು ಇದು ಹಿಂಗೆ ಆಗಬಾರ್ದಾಗಿತ್ತು ಊರ ಕಳಶನ ಮುರ್ದಂಗೆ ಆಯ್ತು ಊರು ಊರಾಗಿನ್ ಒಬ್ಬ ಗಣ್ಯ ವ್ಯಕ್ತಿನೇ ಸಾಯ್ತಾನೋ ಏನೇನೋ ಏನೇನೋ ಹಿರಿಯರು ಒಂಥರ ಮಾತಾಡಿದರು ಹುಡ್ಗುರು ಒಂಥರ ಮಾತಾಡೋದು ವಿಚಿತ್ರ ಏನೇನೋ ಕಲ್ಪನೆಗಳನ್ನು ತಮಗೆ ಎಷ್ಟು ಜ್ಞಾನಿದೆ ಅಷ್ಟು ತಮ್ಮ ಕಲ್ಪನೆಗಳನ್ನ ಮಾಡ್ಕೊತ ಏನೇನೋ ಮಾತಾಡ್ತಿದ್ದರು ಹಂಗೆ ಆಯ್ತು ಹಂಗೆ ಆದ ಮೇಲೆ ಮುಂದೆ ನಾವು ಮತ್ತೆ ಅವತ್ತು ತೇರು ಅಷ್ಟಕ್ಕೇ ಶ್ಟಾಪ್ ಆಗಿಬಿಡ್ತು ಮತ್ತು ಅವತ್ತು ಏನಾಗಿಬಿಡ್ತು ನಮ್ಮ ಕಾರ್ಯಕ್ರಮಗಳಿತ್ತು ನಾಟಕ ನಾಟಕವೂ ಅವತ್ತು ಕ್ಯಾನ್ಸಲ್ ಆಯಿತು ಎಲ್ಲರೂ ಒಂಥರ ಮೂಡ್ ಆಪ್ ಆಗಿ ಒಂಥರ ಅವತ್ತು ಜಾತ್ರೆ ಅನ್ನುವುದು ನಮಗೆ ಕರಾಳ ದಿನ ಅನ್ನೊಂಗೆ ಆಗ್ಬಿಡ್ತು ಎಲ್ಲರೂ ಸಂಭ್ರಮದಲ್ಲಂತ ಜನಕ್ಕೆ ಅವತ್ತು ಸಂಭ್ರಮ ಇಲ್ಲಂಗೆ ಆಯ್ತು ಒಂಥರ ಎಲ್ಲರೂ ಏನಪ್ಪ ದೇವ್ರು ಹಿಂಗೆ ಯಾಕೆ ಮಾಡಿದ ಅಂತ್ಹೇಳಿ ಇದು ಮಾಡಿದ ಆದ್ರೆ ಅದು ಮತ್ತು ಮುಂದಿನ ವರ್ಷ ಅದನ್ನು ರಿಪ್ ರಿಪೇರಿ ಮಾಡಿ ಚೆನ್ನಾಗಿ ಮಾಡಿ ಒಂದು ಒಳ್ಳೆಯ ಪೈಪ್ ಹಾಕಿ ಅದನ್ನು ಸುದ್ ಮಾಡಿ ಮುಂದಿನ ಸಲ ಆ ರೋಡ್ ಬ್ರೇಕ್ ಅನ್ನುದು ತೆಗ್ದು ಬಿಟ್ವಿ ತೆಗೆದ ಎಲ್ಲ ಸುಗಮ ಆಯ್ತು ಅವತ್ತು ರಾತ್ರಿ ನಮ್ಮ ನಾಟಕ ರಾಯಣ್ಣ ನಾಟಕ ಎಲ್ಲ ಊರ ಜನ ಸೇರಿದರು ಅದ್ಭುತವಾದ ಪಾತ್ರ ನಾನೇ ರಾಯಣ್ಣ ಪಾತ್ರ ವೇದಿಕೆ ಮೇಲೆ ನಿಂತರೆ ಶಿಳ್ಳೆ ಚಪ್ಪಾಳೆ ಬಂದಾಗ ಅದ್ರಲ್ಲಿ ಇರತಕ್ಕಂಥ ಮನಸ್ಸಿಗೆ ಸಿಗ್ತಕ್ಕಂಥ ಆನಂದನೇ ಬೇರೆ ಒಬ್ಬ ಕಲಾವಿದನಿಗೆ ಊರಾಗ ಹೆಂಗೆ ಮರ್ಯಾದೆ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಆದ್ರೆ ವೇದಿಕೆ ಮೇಲೆ ಅದೊಂದು ಪ್ರದರ್ಶನದಲ್ಲಿ ಅವ್ನಿಗೆ ತಿಕ್ ಸಿಗ್ತಕ್ಕಂಥ ಜನರ ಏನು ಅದಲ್ಲ ಶಿಳ್ಳಿ ಚಪ್ಪಾಳೆ ಅದು ಭಾಳ ಖುಷಿ ಕೊಡ್ತೈತೆ ಅಂಥ ಖುಷಿ ಒಳಗೆ ನಾವು ಕಲಾವಿದ್ರಾಗ ಕೆಲಸ ಮಾಡ್ತೀನಿ ಹಂಗೆ ಮುಂದೆ ಮತ್ತೆ ಬಾಲ್ಯದ ನೆನಪು ಅಂದರೆ ಕೆಲವೊಮ್ಮೆ ಏನಾಗಿ ಬಿಡ್ತು ಅಂದ್ರೆ ಈಗ ಒಂದು ಸಲ ಏನಾಗಿಬಿಟ್ಟಿತ್ತು ಇದೇ ಬ್ಯಾಸ್ಗೆ ಒಳಗೆ ಅದು ಸ್ವಲ್ಪ ಬರೋದ್ರಿಂದ ನಮ್ಮ ಊರ ಕೆರೆ ಐತೆ ರೀ ದೊಡ್ಡ ಕೆರೆ ಐತೆ ದೊಡ್ಡ ಕೆರೆ ಐತೆ ಎಲ್ಲ ದೋಸ್ತರು ಕೂಡಿ ಈಸಾಡುದು ಇವೆಲ್ಲ ಮಾಡ್ತಿದ್ವಿ ಒಂದು ಸಲ ಏನಾಗಿಬಿಟ್ಟಿತ್ತಂದ್ರೆ ಅದು ಪಸ್ಟ್ ಟೈಮು ದೊಡ್ಡ ಕೆರೆ ಈಸಾಡ್ಕೊತ ಹಿಂಗೆ ಹೋಗಿಬಿಟ್ವಿ ಒಂದು ಐದು ಆರು ಜನ ಒಂದು ಒಬ್ಬ ನಾ ಮುಂದೆ ನಾ ಮುಂದೆ ನೀ ಮುಂದೆ ಅಂತ ಹೋಗಿಬಿಟ್ಟೆವು ಹೋದ್ರೆ ಒಂದು ಐನೂರು ಮೀಟ್ರ್ ಅರ್ಧ ಕಿಲೋಮೀಟ್ರು ಕೆರೆ ಒಂದು ಸೈಡು ಹೋದೆವು ಹೋದೆವು ಹೋಗಿ ಅಲ್ಲಿ ಹೋಗಿ ಹೊರ್ಳಿ ಆ ಕಡೆಯಿಂದ ತಿರುಗಿ ನೋಡ್ಬಿಟ್ರೆ ಯಾಕಪ್ಪ ಬಂದೆ ಈ ಕೆರೆ ಒಳಗೆ ಹೆಂಗೆ ಹೋಗುದು ಇನ್ನು ಹೊಳ್ಳಿ ಒಂಥರ ಹೆದ್ರಿ ಬಿಟ್ಟೆವು ಎಲ್ಲ ನಮ್ಮ ಹುಡುಗರು ಒಂದು ಅದ್ರಾಗ ಮೂರು ಜನ ನಾಲ್ಕು ಜನ ಹೋಗಣ ಅಂದರು ಒಂದು ಮೂರು ಜನ ನನ್ನಂಗೆ ಅವರೂ ಹೆದ್ರಿ ಬಿಟ್ಟರು ಹೇಗಪ್ಪ ಬರೋದು ಇದ್ರಾಗ ಹೊಳ್ಳಿ ಆ ಕಡೆ ನೋಡಿದ್ರೆ ಒಂಥರ ಕೈಯೆಲ್ಲ ಸೋತು ಬಿಟ್ಟವು ಸುಸ್ತು ಮತ್ತು ಏನು ಮಾಡಿದೀವಿ ಅಂದ್ರೆ ಹೀಗೆಲ್ಲ ಕೆರೆ ಸುತ್ತೊಡ್ದು ಬಂದ್ವಿ ಇಂಥದೆಲ್ಲ ಅನುಭವ ನಮ್ಮ ಗ್ರಾಮೀಣ ಭಾಗ್ದಾಗ ಭಾಳ ಚಂದ ರೀ ಇಂಥವೆಲ್ಲ ಹಬ್ಬ ಸಿಟಿಗಿಂತ ಗ್ರಾಮೀಣದೊಳಗೆ ಎಲ್ಲ ಶಾಲಿ ಬಿಡ್ತು ಅಂದ್ರೆ ಎಲ್ಲ ಹುಡ್ಗರು ಕೂಡುತಿದ್ವಿ ಎಲ್ಲ ಒಂಥರ ಎಂಟು ಹತ್ತು ಹುಡ್ಗರು ಫ್ರೆಂಡ್ಸ್ ಕೂಡಿ ಗಿಡ ಮಂಗ್ಯನ ಆಟ ಆಡೋದು ಏನು ಆ ಲಗೋರಿ ಆಮೇಲೆ ಸರಬಡ್ಗಿ ಇಂಥವೆಲ್ಲ ಆಟ ಆಡ್ತ ಒಬ್ರನ್ನ ಖುಷಿ ಪಡೋದು ಆಮೇಲೆ ಈ ಸರಬಡ್ಗಿ ಆಟದಾಗ ಹೆಂಗೆ ಇರ್ತೈರೆ ಅಂದ್ರೆ ಬಡ್ಗೆ ಸರಸ್ಕೊಂತ ಹೋದ್ವಿ ಅಂದ್ರೆ ಎಲ್ಲ ಎಲ್ಲಿ ಮಟ ನಾವು ಕಲ್ಲ ಮ್ಯಾಲೆ ಇಟ್ಟು ಬಡ್ಗೆ ಸರಸ್ಕೊಂತ ಹೋಕಿವಿ ಅಲ್ಲಿ ಮಟನೂ ಹಂಗ ಹೋಗಬೇಕು